ನನಗೆ ಯಾವುದ್ರಲ್ಲಿ ತುಂಬ ಸಂತೋಷವಿದೆ ಅಂದರೆ ನಾನು ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಮನೆ ಕೆಲಸ ಮಾಡೋದು ಇದರಲ್ಲಿ ತುಂಬ ಸಂತೋಷವಾಗ್ತದೆ ನನಗೆ ಅಡುಗೆ ಮಾಡೋದು ಅಂದರೆ ತುಂಬನೇ ಇಷ್ಟ ಅದರಲ್ಲಿ ಯಾ ಚಿತ್ರಾನ್ನ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂದರೆ ಅನ್ನ ಮಾಡಿ ಚಿತ್ರಾನ್ನಕ್ಕೆ ಗೊತ್ತಲ್ವ ಏನ್ಮಾಡ್ಬೇಕು ಅಂತ ನಿಂಬೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಥರದ ಕಡಲೇಬೇಳೆ ಉದ್ದಿನಬೇಳೆ ಕಡ್ಲೆಬೀಜ ಎಲ್ಲನೂ ಹಾಕಿ ಮಾಡಬೇಕು ಅದಕ್ಕೆ ಒಂಥರ ಚೆನ್ನಾಗಿ ರೆಸಿಪಿ ಸೂಪರಾಗಿ ಬರುತ್ತೆ ಆ ರೆಸಿಪಿಯಲ್ಲಿ ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳ್ತಿನಿ ಈ ಫಶ್ಟ್ ಒಂದು ಕುಕ್ಕರಲ್ಲಿ ಅನ್ನ ಮಾಡ್ಕೊಬೇಕು ಅನ್ನ ಮಾಡಿಕೊಂಡು ತಿರುಗ ಅದನ್ನು ಆರಕ್ಕೆ ಬಿಡಬೇಕು ಹರಡೆ ಆರಿ ಅದಕ್ಕೆ ಒಗ್ಗರಣೆ ಅಂತೆ ಮಾಡಿ ನಿಂಬೆಣ್ಣು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿಕಾಯಿ ಕಡ್ಲೆಬೀಜ ಎಲ್ಲನೂ ಹಾಕಿ ಒಗ್ಗರ್ಣೆ ಹಾಕಿ ಪ್ರೈ ಮಾಡಬೇಕು ಅದನ್ನು ಪ್ರೈ ಮಾಡಿ